ಹಾಂ ಹೌದು ನೀವು ಯಾರು ಹಾಂ ಏನಾಗ ಆಂ

ಹೌದಾ ಏನಾಗಬೇಕಿತ್ತು ಹಾಂ ಆಂ ಹೌದಾ ನಮ್ಮ ಟ್ರಾವೆಲ್ಸ್ ಬಸ್ಸು ಇದೆ ಟಿ ಆಂ ಟಿ ಟಿ ವ್ಯವಸ್ಥೆ ಇದೆ ನೀವು ಎಷ್ಟು ಜನ ಹೋಗ್ತೀರ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಒಂದು ವಾರನಾ ಎಷ್ಟು ಜನ ಹೌದಾ ಹಂಗಾಂದ್ರೆ ಬಸ್ಸು ಬಸ್ ಕಂಡೆಕ್ಟ್ ಮಾಡ್ತೀವಿ ಹಾಂ ಅದರಲ್ಲಿ ಊಟ ಎಲ್ಲ ಇರುತ್ತೆ ನಿಮ್ಗೆ ಎಷ್ಟು ದಿವಸ ಬೇಕು ಎಷ್ಟು ದಿವಸ ಬೇಕೋ ಒಂದು ಪ್ಲೇಸ್ ಒನ್ನು ವಾ ಒಂದು ಪ್ಲೇಸ್ ಇಷ್ಟು ಅವರ್ ತೋರಿಸ್ಬೇಕಂದ್ರೆ ತೋರಿಸ್ತೀವಿ

ಹೌದಾ

ಹೌದಾ ಸರಿ ನಾವು ಪ್ಲಾನ್ ಮಾಡಿ ಎಲ್ಲ ಹೇಳ್ತೀವಿ ನಿಮ್ಮ ಟ್ರಾವೆಲ್ಸಲ್ಲಿ ಕೇಳಿ ಹೇಳ್ತೀವಿ ಹಾಂ ಸರಿ ಧನ್ಯವಾದ